ನಮಸ್ತೆ ಹೇಳಿ

ನಮ್ಮದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಆಗುತ್ತೆ ಮ್ಯಾಮ್ ಹಾಂ ಮ್ಯಾಮ್ ಅದು ನನಗೆ ನನಗೆ ಗೊತ್ತಿಲ್ಲ ಮ್ಯಾಮ್ ನಾನು ನಮ್ಮ ಅಣ್ಣನಿಗೆ ಗೊತ್ತು ನಾನು ಬಿಲ್ ಹಾಕ್ತೀನಿ ಬೆಳಗ್ಗೆ ಹತ್ರಿಂದ ಹನ್ನೊಂದು ಅಮೌಂಟು ಬರೀ ವಾಶಿಗಾದ್ರೆ ಹತ್ತು ಒಂದು ಸಾವಿರದ ಒಂದು ಹದ್ನೈದು ನೂರು ಆಗ್ಬೋದು ಬಿಲ್ಡಿಂಗು ಪೇಂಟ್ ಎಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಗೊತ್ತು ನೀವು ತಗೊಂಡು ಬನ್ನಿ ಹಾಂ ಸರಿ ಮ್ಯಾಮ್ ತಗೊಂಡು ಬನ್ನಿ

ಅದು ನನಗೇನು ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಗೊತ್ತು ಇಲ್ಲಿ ಬನ್ನಿ ಮ್ಯಾಮ್ ಕೇಳೋಣ ಅಂತೆ ಹಾಂ ಎರಡೂ ಇರುತ್ತೆ ಮ್ಯಾಮ್

ಓಕೆ ಮ್ಯಾಮ್ ತಗೊಂಡ್ಬನ್ನಿ

ಇಲ್ಲ ಮ್ಯಾಮ್ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಗೊತ್ತು ಓಕೆ ಮ್ಯಾಮ್ ತ್ಯಾಂಕ್ ಓ ಓಕೆ ಮ್ಯಾಮ್ ತಗೊಂಡ್ಬನ್ನಿ ಹ್ಞೂ ತ್ಯಾಂಕ್ ಯು